ಸಾರಿಗೆ ವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ ಈಗಿನ ಕಾಲದಲ್ಲಿ ಸಾರಿಗೆ ವ್ಯವಸ್ಥೆ ತುಂಬಾ ಒಳ್ಳೆದಿದೆ ನಾನು ಕೇಳಿದ್ದ ಮಟ್ಟಿಗೆ ನನ್ನ ಅಜ್ಜಿ ನನ್ನಮ್ಮಂದಿರೆಲ್ಲ ಹೇಳಿ ಅಮ್ಮ ಅವರೆಲ್ಲ ಹೇಳ್ತಾ ಇದ್ದರು ಮೊದಲೆಲ್ಲ ನಮಗೆ ಈಗಿನ ಹಾಗೆ ಬಸ್ಸಿನ ಸೌಲಭ್ಯ ಎಲ್ಲ ಇರಲಿಲ್ಲ ಮೊದಲು ದಿನದಲ್ಲಿ ಒಂದು ಬಸ್ ಎರಡು ಬಸ್ ಇದ್ದರೆ ಅದು ದೊಡ್ಡದೆ ಈಗ ನಿಮಗೆ ಗಂಟೆಗೆ ಒಂದೊಂದು ಬಸ್ಸಿದ್ದು ಸಹ ಹೇಳ್ತೀರ ನಮಗೆ ಹೋಗಲಿಕ್ಕೆ ಬಸ್ಸಿಲ್ಲ ಅಂತ ಅಂತ ಆಗ ಆಟೋ ರಿಕ್ಷಾ ಇದೆಲ್ಲ ನೋಡಲಿಕ್ಕು ಸಹ ಸಿಗ್ತಾ ಇರಲಿಲ್ಲ ಈಗಾದರೆ ನಿಮಗೆ ಒಂದು ಹೆಜ್ಜೆ ಇಡಲಿಕ್ಕೂ ಸಹ ಆಗೋದಿಲ್ಲ ನಿಮಗೆ ಎಲ್ಲಾದಕ್ಕು ಬಸ್ ಬೇಕು ರಿಕ್ಷಾ ಬೇಕು ಅಂತ ಎಲ್ಲ ಹೇಳ್ತಾರೆ ಅದು ಮೊದಲಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಈಗಿನದ್ದು ಸೌಲಭ್ಯ ತುಂಬಾ ಒಳ್ಳೆದಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಬಸ್ ಅಷ್ಟೆ ಅಲ್ಲ ಟ್ರೇನು ಸಹ ನಮಗೆ ಕೈಗೆಟುಗುವ ದರದಲ್ಲಿ ಇದ್ ಇರೋದ್ರಿಂದ ತುಂಬಾ ಪ್ರವಾಸಿಗರು ಆಗಲಿ ಅಥವಾ ಒಂದೂರಿಂದ ಇನ್ನೊಂದೂರಿಗೆ ಕೆಲಸಕ್ಕಾಗಿ ಹೋಗುವವರಾಗಲಿ ತಮ್ಮ ಮನೆಗೆ ಬರಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಇಲ್ಲ ಹಾಗೆ ನನಗೆ ಅನಿಸ್ತದೆ ಈ ರೈಲು ಬಸ್ಸು ಇವೆಲ್ಲ ತುಂಬಾ ಒಳ್ಳೆಯ ಸಾರಿಗೆ ವ್ಯವಸ್ಥೆ ಅಂತ ಹೇಳಿ ಇದೊಂದೆ ಅಲ್ಲ ವಿಮಾನ ಸಹ ಮೊದಲಿನ ಕಾಲಕ್ಕೆ ನಾವು ನೋಡಿದರೆ ಅದರ ದರ ಈಗಿನ ಕಾಲಕ್ಕೆ ಒಂದು ಸ್ವಲ್ಪ ನಾವು ಹೋಗಿ ಬರಬಹುದು ಅನ್ನುವ ಮಟ್ಟಕ್ಕೆ ಇದೆ ಅಂದರೆ ಏನಾದರು ನಮಗೆ ತುರ್ತು ಪರಿಸ್ಥಿತಿ ಇದೆ ನಾವು ಒಂದು ಎರಡು ದಿನವರೆಗೆ ಕಾಯಲಿಕ್ಕೆ ಆಗೋದಿಲ್ಲ ನಾನು ಈಗಿಂದೀಗಲೆ ಹೋಗಿ ಮುಟ್ಟಬೇಕು ಆದಷ್ಟು ಬೇಗ ಹೋಗಿ ಮುಟ್ಟಬೇಕು ಅಂತ ಇದ್ದರೆ ಹಣ ಒಂಚೂರು ಜಾಸ್ತಿಯಾದರು ಪರವಾಗಿಲ್ಲ ನೀವು ಬೇಗನೆ ಹೋಗಿ ಮುಟ್ಟಬಹುದು ವಿಮಾನದ ಸಹಾಯದಿಂದ ಒಂದು ಎರಡು ಮೂರು ಗಂಟೆಯಲ್ಲಿ ನೀವು ಅರ್ಧ ಮುಕ್ಕಾಲು ದಿನ ಹೋಗುವ ದಾರಿಯನ್ನ ತಲುಪಬಹುದು ಹಾಗಾಗಿ ವಿಮಾನದ ಸಾರಿಗೆ ಸಹ ತುಂಬಾ ಒಳ್ಳೆಯದು ಅಂತ ನನಗೆ ಅನಿಸ್ತದೆ